ಹಾಂ ನನ್ನೆಸರು ರಾಹುಲ್ ಅಂತ ಬಿ ಜೆ ಸ್ಕೂಲಿಂದ ಮಾತಾಡೋದು ನೀವು ಯಾರು ಟೈಲರಾ ಹಾಂ ಈ ನಂಬರ್ ನಮ್ಮ ಫ್ರೆಂಡ್ ಸುರೇಶ್ ಅಂತ ಇದ್ದಾರಲ್ಲ ನಿಮ್ಗೆ ಪರಿಚಯ ಇರ್ಬೋದಲ್ಲ ಸುರೇಶ ಅಂದರೆ ಈ ಜನತ ಸ್ಕೂಲಿನ ಎಡ್ ಮಾಷ್ಟ್ರು ಆಗಿದ್ದಾರಲ ಹಾಂ ಹಾಂ ಅವ್ರು ನಂಬರ್ ಕೊಟ್ಟರು ನೀ್ವು ಚೆನ್ನಾಗಿ ಹೊಲ್ದ್ ಕೊಡ್ತೀರ ಅಂ ಹಾಂ ಇದು ನಮಗೇ ಮಕ್ಕಳಿಗೆ ಒಂದು ಸ್ವಲ್ಪ ಯುನಿಫಾರ್ಮ್ ಸ್ಟಿಚ್ ಮಾಡಿಸ್ಬೇಕಿತ್ತು ಅಂದರೆ ತುಂಬ ಜನ ಇದ್ದಾರೆ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ ಒಂದು ಯುನಿಫಾಮಿಗೆ ಯಾವ ಥರ ಬೀಳ್ಬ ಯಾವ ಥರ ಅಂದರೆ ನಿಮಗೆ ಯಾವ ಥರ ಬೇಕಂತ ಇದು ಹೇಳಿ ಹೇಳಬೇಕಾ ಸ್ಟೈಲ್ ಯಾವ ಥರ ಬೇಕಂತ ಅಂದರೆ ಡಿಸೆಂಟ್ ಆಗಿರ್ಬೇಕು ಆ ಹಾಂ ಅದೆ ತುಂಬ ಡಿಸೆಂಟ್ ಆಗಿರಬೇಕು ಕೋರ್ಟ್ ಇರ್ಬೆ ವೈಟ್ ಕಲರ್ ಶರ್ಟು ಅದ್ರ್ಮೇಲೆ ಕೋರ್ಟು ಟೈ ಮತ್ತು ಪ್ಯಾಂಟ್ ಮಾಮೂಲಿ ಹಾಂ ಅದು ಬಾಯ್ಸಿಗೆ ಆಯಿತು ಮತ್ತೆ ನೆಕ್ಸ್ಟು ಗಲ್ಸಿಗೆ ಗಲ್ಸಿಗೆ ನಮಿಗೆ ಯಾವ ಥರ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಿಮಿಗೆ ಗೊತ್ತಲ್ಲ ಅದೆ ಥರ ಅದೇ ಕಲರಲ್ಲೆ ಸ್ವಲ್ಪ ಅವ್ರಿಗೆ ಒಂಥರ ಶಾರ್ಟ್ಸ್ ಥರ ಸ್ಟಿಚ್ ಮಾಡಿಸಿ ಇವಗಿನ ಸ್ಟೈಲ್ ಬರೋ ತರ

ಹಾಂ ಒಂದು ಏಯ್ಟ್ ಅಂಡ್ರೆಡ್ ಅಬೋವ್ ಇರ್ಬೋದೇನೋ

ಹಾಂ ಟೋಟಲ್ ಹಾಂ ಏಯ್ಟ್ ಅಂಡ್ರೆಡ್ ಮೇಲೆ ಇರ್ಬೋದು ಅಂದರೆ ನಾವು ಪ್ರೈಮರಿಯಿಂದ ಮಾತಾಡ್ತಿರೋದು ಪ್ರೈಮರಿ ಸ್ಕೂಲು

ಹಾಂ ಮೇಲ್ಸು ಹಾಂ ಮೇಲ್ಸ್ ಅಂದರೆ ಫೋರ್ ಅಂಡ್ರೆಡು ಇಕ್ವಲ್ಲು ಫೋರ್ ಅಂಡ್ರೆಡ್ ಫೋರ್ ಅಂಡ್ರೆಡು ಆ ಆ ಥರ ಒಂದು ಇದುಕ್ಕೆ ಎಷ್ಟು ಬೀಳುತ್ತೆ ಒಂದು ಸೆಟ್ಟಿಗೆ ಹಾಂ

ಎಷ್ಟು ಬೀಳುತ್ತೆ

ಆ ಒಂದು ಅವ್ರೇಜ್ ಹೇಳ್ ಆ ಒಂದು ಅವ್ರೇಜ್ ಹೇಳ್ಬೋದಲ ಹಾಂ ಅಡ್ಡಿಲ್ಲ

ಹಾಂ ಮ್ಯಾಮ್ ಹಾಂ ಕ್ವಾಲಿಟಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಚೆನ್ನಾಗಿರೋದು ಕ್ವಾಲಿಟಿ ಕಾಸ್ಟ್ ಎಷ್ಟು ಆದರು ಪರವಾಗಿಲ್ಲ ಆಯಿತು ಮ್ಯಾಮ್

ಹಾಂ ಹಾಂ ಹಾಂ

ಎಷ್ಟು ಟೈಮು ಒಂದು ಒಂದು ತಿಂಗ್ಳು ಅಷ್ಟು ಆಗ್ಬೋದಾ ಅಂದರೆ ಇವಾಗ ನಾವು ಸಮ್ಮರ್ ಆಲಿಡೇ ಅಲ್ಲ ಮ್ಯಾಮ್ ನಮ್ಮ ಸ್ಕೂಲ್ ಒಂಥರ ಶ್ ತುಂಬ ಷ್ರಿಕ್ಟು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಮೊದಲನೆ ದಿವ್ಸದಿಂದ ಹಾಕೊಂಡ್ ಹೋಗ್ತಾರೆ ಅದಕ್ಕೆ ನಿಮಿಗೆ ಸೈಝ್ ನಾಳೆ ಎಲ್ಲರಿಗು ಬರಕೆ ಹೇಳ್ತಿವಿ ಸ್ಕೂಲಿಗೆ ನೀವು ಒಂದು ಎರಡು ತಿಂಗ್ಳು ಆದ್ ಮೇಲೆ ಕೊಡ್ಬೋದಾ

ಇದು ಎರಡು ತಿಂಗ್ಳು ಆದ್ ಮೇಲೆ ಕೊಡ್ಬೋದಾ ಅಂತ ಸಮ್ಮರ್ ಡೇಸ್ ಬರತ್ತೆ ಅಲ್ಲ ಮಧ್ಯ ಹಾಂ ಆವಾಗ ಎಲ್ಲರಿಗು ಹಾಲಿಡೇ ಇರುತ್ತೆ ನಾಳೆ ನಾವು ಬರಕೆ ಹೇಳ್ತಿವಿ ನಿಮಿಗೆ ಸೈಝ್ ಕೊಡ್ತೀವಿ ನೀವು ಒಂದು ಎರಡು ತಿಂಗಳು ಆದ್ ಮೇಲೆ ಡಿಸ್ಟ್ರಿಬ್ಯುಟ್ ಮಾಡಿದ್ರೆ ಅಡ್ಡಿಲ್ಲ

ಹಾಂ ಅದೆ ಮ್ಯಾಮ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರ್ಲಿ ಹಾಂ ಮ್ಯಾಮ್ ಹಾಂ ಹ್ಞೂ ಒಂದು ಡೆಮೊ ಫೋಟೊ ಕೊಟ್ಟು ಕಳಿಸಿ ಮ್ಯಾಮ್ ತ್ಯಾಂಕ್ ಯು ಸೊ ಮಚ್ ಇಡಲಾ